ಹಲೋ ಹಾಂ ಮಹೇಶ್ ಟ್ರಾವೆಲ್ಸ್ ಅವರಾ ಹಾಂ ಅದು ಸರ್ ನಾವು ನಿಮ್ಮ ಕಂಪ್ನಿಯಲ್ಲಿ ಕಾರ್ ಬುಕ್ ಮಾಡಿದ್ವಿ ನಾನು ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆಗ್ ಹೋಗ್ಬಕಾಗಿತ್ತು ನಿಮ್ಮ ಚಾಲಕ ಫೋನೂ ಎತ್ತು ರಿಸೀವೇ ಮಾಡ್ತಿಲ್ಲ ನಾನು ಗ್ ಗೊತ್ತೇ ಗೊತ್ತಿರಲಿಲ್ಲ ನಿಮ್ಮ ಕಾರ್ ಇದೆ ಅಂತೇಳಿ ನಮ್ಮ ಫ್ರೆಂಡು ಕಡೆಯಿಂದ ಈ ನಂಬರ್ ಕೊಟ್ಟರು ಈ ಥರ ಟ್ರಾವೆಲ್ಸ್ ಚೆನ್ನಾಗಿದಾವೆ ಹೋಗ್ರಿ ಅಂತೇಳಿ ನೀವು ಈ ಥರ ಮಾಡಿದರೆ ನಾವು ಹೆಂಗ್ ಹೋಗೋದು ಏನು ಮಾಡೋದು ಹೇಳಿರಿ ಬುಕ್ ಮಾಡಿ ಆಗ್ಲೇ ಒಂದು ದಿವ್ಸ ಆಗಿದೆ ಆಗ್ಲೇ ನಿಮ್ಮ ಚಾಲಕ ಫೋನ್ ಇವು ಇವಾಗ್ಲೂ ಸಮೇತ ಮಾಡ್ತಿದೀನಿ ಫೋನೇ ಎತ್ತುತ್ತಿಲ್ಲ ದಯವಿಟ್ಟು ಅವರಿಗೆ ಕಾಲ್ ಮಾಡಿ ಸ್ವಲ್ಪ ಫೋನ್ ಮಾಡಿ ನಮಗೆ ಬರಕ್ಕೆ ಹೇಳಿ ಹೊರ್ಟು ನಿಂತು ಆಗ್ಲೇ ಒಂದು ಗಂಟೆ ಆಗಿದೆ ನೀವು ಈ ಥರ ಮಾಡಿದ್ರೆ ಬೇರೆ ಯಾರೂ ಕಂಪ್ನಿಯೂ ಬರೋಲ್ಲ ನಿಮ್ಮ ಕಾರಿದ್ದು ಸುಮ್ಮನೆ ನಿಮ್ಮ ಕಂಪ್ನೀ ಕಂಪ್ನಿ ಹೆಸರು ಇದಾಗುತ್ತೆ ಕರೆಕ್ಟಾ ಇವಾಗ ನಾನು ಏನೋ ನಮ್ಮ ಫ್ರೆಂಡ್ ಹೇಳಿದ ಅಂತೇಳಿ ನಾನು ಇದು ಮಾಡಿದ್ರೆ ನೀವು ಈ ಥರ ಮಾಡಿದರೆ ಹೇಗೆ ದಯವಿಟ್ಟು ಯಾರಿಗೂ ಈ ಥರ ಮಾಡಕ್ಕೆ ಹೋಗಬೇಡಿ ಬೇಗ ನೀವು ಆದಷ್ಟು ಅವ್ರಿಗೆ ಒಂದು ಸ್ವಲ್ಪ ಕಾಲ್ ಮಾಡಿ ಫೋನ್ ಒಂದು ರಿಸೀವ್ ಮಾಡಕ್ಕೆ ಹೇಳಿ ಇಲ್ಲ ಕಳಿಸಿ ನೀವು ಅಡ್ರೆಸ್ಸಿಗೆ ನೋಡಿರಿ ನಿಮ್ಮ ಕಂಪ್ನಿಯಲ್ಲಿ ಈ ಥರ ದ್ ಹಿಂಗಿದೆ ಹೌದು ಬೇರೆ ಕು ಮಸ್ತ್ ಕಾರುಗಳಿದ್ವು ನಮ್ಮ ಫ್ರೆಂಡಿನವೆಲ್ಲ ಇದು ಮಾಡಿದೆವು ನಾವು ನಿಮ್ಮದೇ ಬೇಕಂತೇಳಿ ನಮ್ಮ ಫ್ರೆಂಡ್ ಹೇಳಿದ್ದಕ್ಕೋಸ್ಕರ ನಾವು ಇದು ಮಾಡಿದ್ವಿ ನೀವು ಈ ಥರ ಮಾಡಿದರೆ ಹೇಗ್ ಹೇಳ್ರಿ ದಯ ದಯಮಾಡಿ ಅವ್ರ್ಗೆ ಸ್ವಲ್ಪ ಕಾಲ್ ರಿಸೀವ್ ಮಾಡಕ್ಕೆ ಹೇಳಿ ಇಲ್ಲ ಕಳಿಸಿ ಇಲ್ಲಿಗೆ ಆಂ ಒಂದು ದಿವ್ಸ ಆಗಿದೆ ಬುಕ್ ಮಾಡಿ ಬೆಳಿಗ್ಗೆಯಿಂದ ಟ್ರೈ ಮಾಡ್ತಿದೀನಿ ಸರ್ ಫೋನ್ ಎತ್ತೋಂಗಿಲ್ಲ ಆದಷ್ಟು ಬೇಗ ಕಳಿಸಿ ಸರ್ ಹ್ಞೂ ಹೂಂ ಸರ್ ಆಯಿತು ಓಕೆ ಓಕೆ ಆದಷ್ಟು ಬೇಗ ಕಳಿಸಿ ಫೋನೇ ಎತ್ತುತ್ತಿಲ್ಲ ಅವರು ಹೂಂ